ನಮಸ್ಕಾರ ರಿ ನಾನು ಆನಂದ್ ಅಂತ ಹೇಳಿ ಮಾತಾಡ್ತೀನಿ ಧಾರವಾಡ್ದಿಂದ ನಮ್ಮ ಧಾರವಾಡ ಜಿಲ್ಲೆ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ನಮ್ಮ ಧಾರವಾಡನ್ನ ಮೋಸ್ಟ್ಲಿ ನಮ್ಮ ರಾಜ್ಯದಾದ್ಯಂತ ನಮ್ಮ ದೇಶದಾದ್ಯಂತ ಶಿಕ್ಷಣದ ಮೂಲ ಅಂತ ಕರಿತಾರೆ ಹೌದಾ ಆಮೇಲೆ ವಿದ್ಯಾಕಾಶಿ ಅಂತ ಹೇಳಿ ಇವತ್ತು ಒಂದು ಬಿರುದು ಕೂಡ ನಮ್ಮ ಧಾರ್ವಾಡಕ್ಕೆ ಐತ್ರಿ ವಿದ್ಯಾಕಾಶಿ ಅಂದ್ರೆ ನಮ್ಮಲ್ಲಿ ಎಲ್ಲಿ ಕಾಲಿಟ್ರೂ ಒಬ್ಬ ವಿದ್ಯಾವಂತ ಸಿಗ್ತಾನೆ ಒಬ್ಬ ಕವಿ ಸಿಗ್ತಾನೆ ಒಬ್ಬ ಲೇಖಕ ಸಿಗ್ತಾನೆ ಸೊ ಒಬ್ಬ ನಾಟಕಕಾರ ಸಿಗ್ತಾನೆ ಒಬ್ಬ ಗುರು ಸಿಗ್ತಾನೆ ಹ್ಞೂ ಆ ಗುರುವಿನ ಕಲ್ಯಾಣ ಇಲ್ಲಿ ಆಕ್ಕೆತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ ಯಾಕಂತಂದರೆ ಈ ಧಾರವಾಡ ಅನ್ನೋದು ಒಂದು ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳ ಸುಂದರವಾದಂಥ ದೇಸ್ ರಾ ಜಿಲ್ಲೆ ಆಮೇಲೆ ಭಾಳ ಸುಸಂಸ್ಕೃತರಿರುವಂಥ ಒಂದು ಜಾಗ ಇಲ್ಲಿ ಪ್ರಶಾಂತವಾದ ವಾತಾವರಣ ತಂಪು ಗಾಳಿ ಇಲ್ಲಿ ಹೆಂಗೆ ಅಂದರೆ ಇದನ್ನು ನಮ್ಮ ಧಾರವಾಡನ್ನ ಮಲೆನಾಡ ಸೆರಗು ಅಂತ್ಲೂ ಕೂಡ ಕರಿತಾರೆ ಯಾಕಂದ್ರೆ ಇದು ಒಂದು ಸೀರೆಯ ಸೆರ್ಗ್ ನ ಮುಂದೆ ಹೆಂಗೆ ಇರ್ತದೆ ಅಷ್ಟು ಸುಂದರವಾಗಿ ಯಾಕಂದ್ರೆ ಸಿರಿ ಒಳಗೆ ನೋಡಿ ರೀ ಸೆರ್ಗ್ ಭಾಳ ಸುಂದರ ಇರ್ತೇತಿ ಅದನ್ನು ನಮ್ಮ ಧಾರ್ವಾಡಕ್ಕೆ ಹೋಲಿಸ್ತಾರ ಸೊ ಹೀಗಾಗಿ ಇದು ನಮ್ಮ ಭೌಗೋಳಿಕವಾಗಿ ಇದನ್ನು ಸೆರಗು ಅಂತಂದ್ರೆ ಮಲೆನಾಡಿನ ಸೆರಗು ಅಂತ ಕರೆದ್ರ ಶೈಕ್ಷಣಿಕವಾಗಿ ಇದನ್ನು ವಿದ್ಯಾಕಾಶಿ ಅಂತ ಕರಿತಾರೆ ಸೊ ಇಲ್ಲಿ ಸಾಕಷ್ಟು ದೇವಸ್ಥಾನಗಳು ಅದಾವ ಆಮೇಲೆ ಪ್ರವಾಸದ ಪ್ರದೇಶಗಳದವೆ ಏನು ರಿ ಇಲ್ಲಿ ನಮ್ಮಲ್ಲಿ ಕಿಲಾ ಐತಿ ಕಿಲಾ ಒಳಗೆ ಶಿವಾಜಿ ಮಹಾರಾಜರು ಸ್ಥಾಪನೆ ಮಾಡಿದಂತಹ ದುರ್ಗಾದೇವಿ ದೇವಸ್ಥಾನ ಅದ ಆಮೇಲೆ ಹಿಂಗೆ ನೋಡ್ಕೋತ ಬಂದ್ರೆ ನಮ್ಮ ನುಗ್ಗಿಕೇರಿ ಹನುಮಪ್ಪ ಅದಾನ ಆಮೇಲೆ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಐತಿ

ಭಾಳ ಚಂದ ಇರ್ತೇತಿ ಶಿವ್ರಾತ್ರಿಗೆ ಅದನ್ನು ನೋಡಕ್ಕನ ದೊಡ್ಡ ಅದ್ಭುತ ಯಾಕಂದ್ರೆ ಆ ಶಿವ ಶಿವರಾತ್ರಿನ ಬೆಳಗ್ಗಿನ ಮುಂಜಾನೆ ನಾಲ್ಕು ಗಂಟೆ ಮೂರು ಗಂಟೆ ಎರಡು ಗಂಟೆಲಿಂದನೇ ಪಾಳಿ ಹಚ್ಚಿ ಜನ ಆ ದರ್ಶನ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಏನು ಐತಲ್ಲ ಅತಿ ಸುಂದರವಾದ ಸಂದರ್ಭ ಏನು ರಿ ಆ ಶಿವ ಇಲ್ಲಿ ನಮ್ಮ ಸೋಮೇಶ್ವರ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದೆವಂತಂದ್ರೆ ನಮ್ಗೆ ಸಿಗೋದೇ ನಮ್ಮ ಶಾಲ್ಮಲಾ ನದಿಯ ಉಗಮಸ್ಥಾನ ಅಲ್ಲಿ ಆ ತಾಯಿ ಹುಟ್ಟಿ ಬೆಳೆದು ಅಲ್ಲೇ ಮತ್ತೆ ಅಂತರ್ಮುಖಿ ಆಗಿ ಮುಂದೆ ಹರ್ದು ಹೋಗ್ತಾಳೆ ಮುಂದೆ ಹೋಗಿ ಅವಳು ಸಹ್ರಸಲಿಂಗ ಅನ್ನುವಂಥ ಪ್ರದೇಶದಲ್ಲಿ ತುಂಬ ವಿಜೃಂಭಣೆಯಿಂದ ಹರಿತಾಳೆ ಆದ್ರೆ ನಮ್ಮ ಧಾರವಾಡದಲ್ಲಿ ಆಕೆ ಹುಟ್ಟಿ ಹುಟ್ಟಿ ಆಕೆ ಹುಟ್ಟಿನ ಸ್ಥಾನ ಐತಿ ಆಮೇಲೆ ಭೂಗರ್ಭದೊಳಗೆ ಭೂಮಿ ತಾಯಿಯ ಮಡಿಲಿನೊಳಗೆ ಎಷ್ಟು ಚಂದ ಹರ್ದು ಹೋಕ್ಕಾಳ ಅಂತಂದ್ರೆ ಶಾಲ್ಮಲಾ ನದಿ ನೋಡಿ ನಮ್ಗೆ ಭಾಳ ಆನಂದ ಆಕೇತಿ ಅಲ್ಲಿ ಹೋಗಿ ನಿಂತಾಗನೇ ಒಂದು ಏನಪ್ಪ ಅಂದ್ರೆ ನಮ್ಗೆ ಇಲ್ಲಿ ಹರಿಯೋದು ಕಾಣೋದಿಲ್ಲ ಆದ್ರೆ ಆ ಹರಿಯುವಾಗ ಇರುವಂಥ ತಂಪು ಆ ಪ್ರದೇಶದಾಗ ಹೋಗಿ ನಿಂತಾಗ ಭಾಳ ಸೊಗಸಾಗಿರ್ತೇತಿ ಅಲ್ಲಿಂದ ನಾವು ಈ ಕಡೆಗೆ ಬಂದ್ರೆ ಶ್ರೀ ಉಳವಿ ಚನ್ನಬಸ್ವೇಶ್ವರ ದೇವಸ್ಥಾನ

ಸ್ವಲ್ಪ ಪ್ರಶಾಂತವಾಗಿ ಕೂತು ಒಂದು ಧ್ಯಾನ ಮಾಡಿಕೊಂಡು ಮುಂದೆ ಹೊಂಟಿವಿ ಅಂತಂದರೆ ನಮ್ಮ ಬೇಂದ್ರೆಯವರ ಭವನ ನಮ್ಮ ದ ರಾ ಬೇಂದ್ರೆಯವರು ಹುಟ್ಟಿ ಬೆಳೆದು ಏನು ಅವರ ಸಂಪೂರ ಅವ್ರ ಜ್ಞಾನವನ್ನು ಇಲ್ಲಿ ಸಂಪಾದಿಸಿಕೊಂಡಂಥ ಪ್ರದೇಶ ಆ ಸಾಧನಕೆರೆ ಇನ್ನು ಬಾರೋ ಸಾಧನಕೆರೆಗೆ ಹೋಗೋಣ ಇನ್ನು ಆ ಕವನವನ್ನು ಸಹಿತ ನಮ್ಮ ಬೇಂದ್ರೆಯವರು ಬರೆದಂಥ ಸ್ಥಳ ಅಲ್ಲೇ ಅವ್ರ ಮನೆ ಮುಂದೆ ಐತಿ ಇವತ್ತು ಬೇಂದ್ರೆಯವರು ಹುಟ್ಟಿ ಬೆಳದಂಥದ್ದು ಅವರು ಕೂತು ಆಡಿದಂಥ ಪ್ರದೇಶ ಇಷ್ಟು ಚಂದ ಆಗೈತಿ ಅಂತಂದ್ರೆ ನಮ್ಮ ಮಹಾನಗರ ಪಾಲಿಕೆ ಅವರು ಅದನ್ನು ಇವತ್ತು ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡ್ಯಾರ ಹೆಂಗೆ ಮಾಡ್ಯಾರ ಅಂತಂದ್ರೆ ಅಲ್ಲಿ ಒಂದು ಸಣ್ಣ ಟಿಕೆಟ್ ಕೌಂಟ್ರ್ ಮಾಡ್ಯಾರ ಒಳಗೆ ಹೋದಿರಿ ಅಂತಂದ್ರೆ ಎಲ್ಲ ಹುಲ್ಲಿನ ಹಾಸಿಗೆಯನ್ನು ಹಾಸ್ಯಾರ ಆಮೇಲೆ ಅಲ್ಲಿ ನೀವು ಕಾಲಿನಿಂದ ತುಳಿಯುವಂತಹ ಈ ದೋಣಿಗಳನ್ನ ಮಾಡ್ಯಾರ ದೋಣಿಗಳೂ ಎಷ್ಟು ಚಂದ ಹೋಗ್ತಿರ್ತವೆ ನಡ್ಕೊಂಡ್ ನಡುಗಡ್ಡೆಯನ್ನು ನಿರ್ಮಾಣ ಮಾಡ್ಯಾರ ಆ ಕೇರಿ ಒಳಗೆ ಸಾಧನಕೇರಿ ಒಳಗೆ ಅಲ್ಲೇ ಆ ನಡುಗಡ್ಡೆ ಒಳಗೆ ಕಾರಂಜಿಯನ್ನು ಇಷ್ಟು ಚೆನ್ನಾಗಿ ಅವ್ರು ಬಿಡ್ತಾರಂತಂದ್ರೆ ಅದ್ರ ಜೊತೆಗೆ ಬಣ್ಣ ಬಣ್ಣದ ಲೈಟ್ಗಳನ್ನು ಹಾಕಿ ಬೆಳಕಿನ ದೀಪಗಳನ್ನು ಉರಿಸೋದು ಅವನ್ನ ಬಂದ್ ಮಾಡೋದು ಚಾಲು ಮಾಡೋದು ಆ ಕಾರಂಜಿಗಳನ್ನು ಒಳಗೆ ಲೈ ಓ ಈ ಬೆಳಕಿನ ಏನು ಆ ದೃಶ್ಯ ನೋಡ್ಬೇಕಂತಂದ್ರೆ ಮೈ ಜುಮ್ ಅಂತೇತಿ ಅಲ್ಲಿಂದ ನಾವು ನಮ್ಮ ಕಿಲ್ಲಾದ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಧಾರ್ವಾಡ್ದ ಕಿಲ್ಲಾದಾಗ ಕಿಲ್ಲಾದಿಂದ ನಮ್ಮ ವಿದ್ಯಾಗಿರಿ ಬೆಟ್ಟದ ಮೇಲೆ ಅಲ್ಲಿಂದ ಕೂಡ ಒಳ ಸುರಂಗಗಳು ಅದಾವೆ ಅನ್ನುದನ್ನ ನಮ್ಮ ಹಿರಿಯರು ಹೇಳ್ತಿದ್ದರು ನಾವು ನೋಡಿಲ್ಲ ನಮ್ಮ ಹಿರಿಯರು ಹೇಳ್ತಿದ್ದರು ಯಾಕಂದ್ರೆ ಕಿಲ್ಲಾ ಒಳಗೆ ಇರುವಂಥ ರಾಜರ್ಗೆ ಏನಾದರೂ ಆಪತ್ತು ಬಂದಾಗ ಅಲ್ಲಿಂದ ಅವರು ಹೋಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಿತ್ತು ವಿದ್ಯಾಗಿರಿ ನಮ್ಮ ಇವತ್ತಿನ ಜೆ ಎಸ್ ಎಸ್ ಇರುವಂಥ ಬೆಟ್ಟದ ಜಾ ಕಾಲೇಜ್ ಇರುವಂಥ ಬೆಟ್ಟದ ಮೇಲೆ ಅಲ್ಲಿ ಅದರದು ಒಂದು ಹೊರಗಡೆ ಹೋಗುವಂಥ ಒಂದು ಪಾಯಿಂಟ್ ಇತ್ತು ಅಂತ ಕೇಳೀನಿ ಆಮೇಲೆ ನಾವು ಅಲ್ಲಿಂದ ಈಗಿನ ಮೊದಲಿಗೆ ಏನು ಪ್ರವಾಸಿ ಸ್ಥಾನಗಳಿದ್ದವು ನಾವು ಇಲ್ಲಿ ಹೋದೆವಂದ್ರ ನಮ್ಗೆ ಸಾಧನಕೆರೆ ಸಾಧನಕೆರೆಯಿಂದ ಸಲ್ಪ ಮುಂದೆ ಬಂದಿವಂತಂದ್ರೆ ನಮ್ಮ ಕಿತ್ತೂರು ಚೆನ್ನಮ್ಮನ ಒಂದು ಪಾರ್ಕ್ ಅದ ಹ್ಞೂ ಉದ್ಯಾನವ ಉದ್ಯಾನವನ ಈ ಉದ್ಯಾನವನದೊಳಗೆ ಒಬ್ಬ ಥ್ಯಾಕ್ರೆ ಅನ್ನುವಂತಹ ಒಬ್ಬ ವ್ಯಕ್ತಿಯ ಅಲ್ಲಿ ಸಮಾಧಿ ಅದ ಆಮೇಲೆ ಆಟ ಆಡಲಿಕ್ಕೆ ಸಾಕಷ್ಟು ಸಾಮಾನು ಅದಾವು ಹ್ಞೂ ಜಾರುಗುಂಡೆಗಳು ಮತ್ತು ಬೇರೆ ಬೇರೆ ಆದಂಥ ಇದು ಅಲ್ಲಿ ಒಂದು ಸಣ್ಣ ಟಿಕೆಟನ್ನು ಪ್ರವೇಶ ಮಾಡಲಿಕ್ಕೆ ಒಂದು ಶುಲ್ಕವನ್ನು ಇಟ್ಟಾರ ಆ ಶುಲ್ಕವನ್ನು ಕೊಟ್ಟು ಹೋಗ್ಬಕಾಗ್ತದೆ ಸಾಧನ್ಕೇರಿಯೊಳಗೂ ಅಷ್ಟೇ ಅಲ್ಲೊಂದು ಶುಲ್ಕವನ್ನು ಕೊಟ್ಟು ಹೋಗ್ಬೆಕಾಗ್ತದೆ ಆಮೇಲೆ ನಾವು ಕಿತ್ತೂರು ಚೆನ್ನಮ್ಮನ ಒಂದು ಉದ್ಯಾನವನದ ಜೊತೆಗೆ ಅಲ್ಲಿ ನಮ್ಗೆ ಸಿಗುವಂಥದ್ದು ಪ್ರಾಣಿ ಸಂಗ್ರಹಾಲಯ ಅಲ್ಲಿ ಎಷ್ಟು ವಿಧವಾದ ಪ್ರಾಣಿಸಂಗ್ರಹ ಇತ್ತಪ್ಪ ಅಂತಂದರೆ ಭಾಳ ಸುಂದರವಾದ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಆಮೇಲೆ ಮೊಸಳೆ ಹಾವು ಹೆಬ್ಬಾವು ಹ್ಞೂ ಆಮೇಲೆ ಜಿಂಕೆ ಮಂಗ ಹ್ಞೂ ಗೋರಿಲ್ಲ ಇಂಥ ಎಲ್ಲ ಪ್ರಾಣಿಗಳನ್ನು ಸಾಕಿದ್ದರು ಅಲ್ಲೆಲ್ಲ ಅವನ್ನು ನೋಡಿ ನವಿಲುಗಳಿದ್ದವು ಮೊಲಗಳಿದ್ದವು ಹ್ಞೂ ಆದ್ರೆ ಇಲ್ಲಿಯವ್ರಿಗೂ ಅದು ತುಂಬ ಅದನ್ನು ನಾವು ನೋಡಿದ್ವಿ ಒಂದು ಸರ್ತಿ ನನಗೆ ಆಗಿರುವಂಥ ಅನುಭವ ಏನಪ್ಪಂದ್ರೆ ನಾನು ಒಂಥರ ಹಂಗೆ ಅನ್ಕೊಂಡು ನೋಡ್ಕೋತ ಹೋಗಿ ನಿಂತಿದ್ದೆ ಅಲ್ಲಿ ಒಂದು ಮಂಗ ನನ್ನ ಬಟ್ಟನ್ನು ಹಿಡ್ದು ಕಡ್ದು ಬಿಟ್ತು ಕಡಿಸ್ಕೊಂಡಾಗ ಭಯ ಆಯ್ತು ಹ್ಞೂ ಎಷ್ಟು ಅದಕ್ಕೆ ಯಾಕಂದ್ರೆ ಕಾಡಸ್ಬಿಡ್ತಾರೆ ಎಲ್ಲರೂ ಹೋದವರು ಆ ಕಾಡ್ಸೂದರಿಂದ ಅದಕ್ಕೆ ತೊಂದ್ರೆ ಕೊಡೋದರಿಂದ ನನಗೆ ಇವ ತೊಂದ್ರೆ ಕೊಡಕ್ಕೆ ಬಂದಾನೆನೋ ಅನ್ಕೊಂಡು ಅದು ನನ್ಗೆ ಹಂಗೆ ಮಾಡಿತು ಬಟ್ ಆಮೇಲೆ ಅದು ನನ್ನ ಬಿಟ್ಟಿತು ಮತ್ತು ಶಾಂತಾಯ್ತು ಶಾಂತಾಗಿ ಸುಮ್ನೆ ಉಳಿಯಿತು ಅಲ್ಲಿಂದ ನಾವು ನೋಡ್ದ್ವಿ ಎಲ್ಲ ನೋಡಿ ಸಂತೋಷಪಟ್ಟು ಮುಂದೆ ಬಂದ್ವಿ ಅಂದ್ರೆ ಈಗ ಈ ಔಷಧೀಯ ಗಿಡಮೂಲಿಕೆಗಳ ಇರುವಂತಹ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದರು ಎಲ್ಲಿ ನಮ್ಮ ರಾಯಾಪುರ್ ಹತ್ತಿರ ಇರುವಂತಹ ಸಂಜೀವಿನಿ ಉದ್ಯಾನವನದೊಳಗೆ ಅಲ್ಲಿ ಗಿಡಮೂಲಿಕೆಗಳಿಂದ ಇರುವಂಥ ಔಷಧೀಯ ಗುಣ ಇರುವಂಥ ಸಸ್ಯಗಳನ್ನು ಅಲ್ಲಿ ಅದರದ್ದೇ ಆದಂಥ ಒಂದು ಉದ್ಯಾನವನವನ್ನು ಮಾಡಿದಾರೆ ಅದು ಕೂಡ ಭಾಳ ತುಂಬ ನೋಡಲಿಕ್ಕೆ ಒಳ್ಳೆಯ ಸುಂದರವಾದಂಥ ಉದ್ಯಾನವನ ಅಲ್ಲಿ ಮೇಲೆ ಹೋಗಿ ಕೂಡ್ಲಿಕ್ಕೂ ಅದ ಅಲ್ಲೇ ಗಿಡದ ಕೆಳಗೆ ಕೂಡ್ಲಿಕ್ಕೂ ಅದ ಆಮೇಲೆ ಒಳ್ಳೆಯ ನೆರಳು ಗಾಳಿ ಬೆಳಕು ಇರುವಂಥ ಪ್ರದೇಶ ನೀವು ಯಾವಾಗಾದರೂ ಹೋದ್ರೆ ಅದನ್ನ ದರ್ಶನ ಮಾಡ್ಕೊಬೋದು ಅಲ್ಲಿ ಹೋಗಿ ನೀವು ಆ ಒಂದು ಆನಂದವನ್ನು ಸವಿಯಬಹುದು ಆಮೇಲೆ ಇನ್ನೂ ಸೊ ಸಾಕಷ್ಟು ಇದಾವ ನಮ್ಮ ನಮ್ಮ ಧಾರ್ವಾಡಕ್ಕೆ ಜಿಲ್ಲಾದಕ್ಕೆ ಬರುವಂತಹ ಉಣಕಲ್ ಕೆರೆ ಆಮೇಲೆ ನೀರಸಾಗರ ಆಮೇಲೆ ನುಗ್ಗಿಕೇರಿ ಅಂತ ಹೇಳಿದೆ ಇನ್ನೂ ಸಾಕಷ್ಟು ಪ್ರದೇಶಗಳು ಇದಾವೆ ಹ್ಞೂ ಎಲ್ಲ ಪ್ರದೇಶಗಳನ್ನು ನೋಡ್ಬೋದು ಈ ಕಡೆ ಹೋದ್ವಿ ಅಂದ್ರೆ ನಾವು ಕೆಳಿಗೇರಿ ಕೆರೆ ಆಮೇಲೆ ಸಾಕಷ್ಟು ಕೆಳ್ಗೆರೆ ಕೆರೆಯೊಳ್ಗೆ ಮಕ್ಕಳು ತುಂಬ ಚೆನ್ನಾಗಿ ಈಜು ಮಾಡ್ತಿರ್ತಾರೆ ಹ್ಞೂ ಆಮೇಲೆ ನಮ್ಮ ಇಲ್ಲಿ ಧಾರವಾಡದ ಜಾಧವ್ ಕಾಲ್ನಿಯೊಳಗೆ ಒಂದು ವರಪ್ರದ ಸ್ವಿಮ್ಮಿಂಗು ಫೂಲ್ ಕೂಡ ಐತಿ ಅದು ಭಾಳ ಚಂದ ಶಿಕ್ಷಣವನ್ನ ಹೇಳಿಕೊಡ್ತಾರೆ ಈಜುವುದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಹ್ಞೂ ಇನ್ನೂ ಭಾಳ ವಿವರವಾಗಿ ಹೇಳ್ಬೇಕಂದ್ರೆ ಧಾರ್ವಾಡದ ಬಗ್ಗೆ ಭಾಳ ವಿಷಯ ಐತಿ ಅದನ್ನು ಇನ್ನೊಮ್ಮೆ ಹೇಳುಣಂತ ನಮಸ್ಕಾರ